ಹೇಳಿ ಮೇಡಮ್

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಯಾವ ಎಷ್ಟು ವರ್ಷದಿಂದ ಕುಡೀತಾ ಇದ್ದಾರೆ ಹೌದಾ ಏಜ್ ಎಷ್ಟಾಗಿದೆ ಅವ್ರಿಗೆ ಓಹ್ ಏಜ್ ಆಗಿದೆಯಾ ಆ ಡ್ರಿಂಕ್ಸ್ ಬಿಡೋಕ್ಕೆ ಒಂದು ಸಂಸ್ಥೆಯಿದೆ ನೀವು ಅಲ್ಲಿಗೆ ಕರ್ಕೊಂಡ್ ಬಂದರೆ ಅಲ್ಲೇ ಇರಿಸಬೇಕಾಗುತ್ತೆ ನೀವು ಒಂದು ಎರಡು ಮೂರು ತಿಂಗ್ಳು ಅಲ್ಲೇ ಬಿಡಬೇಕು ಜೊತೆಗೊಬ್ಬರು ಕರ್ಕೊಂಡ್ ಬರಬೇಕು ಯಾರ ಜೊತೆಗೆ ಒಲ್ ಒಬ್ರು ಇರಬೇಕು ಹಾಂ ಅಲ್ಲಿ ಊಟ ಉಳಿಯೋ ಉಳ್ಕೊಳ್ಳೋಕ್ಕೆ ಎಲ್ಲ ಅಲ್ಲೇ ಇರ್ತಾರೆ ಇರ್ಸ್ಕೊತಾರೆ ಅವರೇನೇ ವ್ಯವಸ್ತೇಲ್ಲ ಅಲ್ಲೇ ಇರುತ್ತೆ ನೀವು ಕರ್ಕೊಂಡ್ ಬಂದರೆ ಅಲ್ಲಿ ಏನು ಮಾತಾಡಿ ಬಿಡಬೇಡಿ ಇನ್ನೂ ಇದೆ ರೀ ಟೈಮು ಅಲ್ಲಿ ಬಂದರೆ ನೀವು ಅಲ್ಲಿಗೆ ಕರ್ಕಣೋಗಿ ಸೇರಿಸಿ ಧರ್ಮಸ್ಥಳ ಸಂಘ ಅಂತಿದೆ ಅಲ್ಲಿ ಡ್ರಿಂಕ್ಸ್ ಮಾಡೋದು ಕುಡಿಯದವ್ರು ಅವ್ರ್ನ ಸೇರ್ಸಿದ್ರೆ ಅಲ್ಲಿ ಹಾಂ ಮದ್ಯಪಾನ ವರ್ಜನೆ ಅಂತ ಇದೆ ಅಲ್ಲಿ ಸೇರ್ಸಿದ್ರೆ ಅವರು ಆ ಕುಡಿಯೋದೆಲ್ಲ ಬಿಡಿಸ್ತಾರೆ ಹ್ಞೂ ಬಿಡಿಸಿದ್ಮೇಲೆ ಅವರು ಅಲ್ಲಿಂದ ಬಂದ ಮೇಲೆ ಅದೇ ರೀತಿನೇ ಇರಬೇಕು ಆಮೇಲೆ ಬಿಟ್ಟಿದ್ದೆ ಬಿಡು ಇಲ್ಲಿ ಬಂಟಾದ್ಮೇಲೆ ಮನೆಗೋಗಿ ಮತ್ತೆ ತಗೋಬೋದು ಅಂತ ಹಂಗೆಲ್ಲಾ ಮಾಡೋಂಗಿಲ್ಲ ಆ ರೀತಿ ಮಾಡಿದ್ರೆ ಮತ್ತೆ ತಿರ್ಗಿ ಅವ್ರಿಗೆ ಆರೋಗ್ಯದ ಮೇಲೆ ಎಫೆಕ್ಟಾಗುತ್ತೆ ಹಾಂ ಹಾಂ ಆದ್ದರಿಂದ ವಿಚಾರಿಸ್ಕೊಂಡು ಕರ್ಕೊಂಡು ಬನ್ನಿ ಓಕೆ ಓಕೆ ತ್ಯಾಂಕ್ ಯು